ಹಲೋ ಹಲೋ ಇದೂ ಅಶ್ವಿನಿ ಹೋಟೆಲ್ ಏನ್ರಿ

ನಮ್ಗೊಂದು ಫುಡ್ ಆಡ್ರು ಆರ್ಡರ್ ಮಾಡ್ಬೇಕಾಗಿತ್ರಿ ನಿಮ್ಮ ಕಡೆ ಯಾವ್ದು ಯಾವ್ದು ವೆರೈಟಿ ಇದ್ದಾವ್ರಿ

ಹಾಂ ಓಕೆ ನಮಗೆ ಒಂದು ಹತ್ತು ಪ್ಲೇಟ್ ವೆಜ್ ಬಿರಿಯಾನಿ ಬೇಕಾಗಿತ್ರಿ ಇವತ್ತು ಅಂದರೆ ಇವತ್ತು ಒಂದು ಸ್ಯಾಂಪಲ್ ಒಂದು ಕೊಡಿರಿ ಇವತ್ತು ಅದನ್ನು ಟೇಸ್ಟ್ ಮಾಡಿ ನಾವು ನಾಳೆ ಎಷ್ಟು ಬೇಕು ಏನು ಅಂತ ಎಲ್ಲ ಆರ್ಡರ್ ಕೊಡ್ತೀವಿ ನಮ್ಗೆ ಸದ್ಯಕ್ಕೆ ಈಗ ಒಂದು ಪ್ಲೇಟ್ ವೆಜ್ ಬಿರಿಯಾನಿ ಶಿವರತ್ನ ಪ್ಯಾಲೇಸಲ್ಲಿ ಮುಳುಗುಲ್ ಮಲ್ಲಪ್ಪ ಬಡಾವಣೆ ಹತ್ತಿರ ಅಲ್ಲಿ ಬೇಕಾಗಿತ್ರಿ ಸರ್ವಿಸ್ ನೀವು ಅಲ್ಲಿ ಒಂದು

ಹಾಂ ಹ್ಞೂ

ಹಾಂ ಓಕೆ ಮತ್ತು ಕರಿಗಳಲ್ಲಿ ಮತ್ತು ಯಾವ್ಯಾವ ವೆರೈಟಿ ಇದ್ದಾವೆ ನಿಮ್ಮ ಕಡೆ

ಹಾಂ ಹಾಂ ಓಕೆ ಇವತ್ತು ಸದ್ಯಕ್ಕೆ ವೆಜ್ ಬಿರಿಯಾನಿ ಮಶ್ರುಮ್ ಕರಿ ಕಳಿಸ್ರೀ ಇವತ್ತು ಒಂದು ಪ್ಲೇಟ್ ನಾನು ಅದನ್ನು ಟೇಸ್ಟ್ ಮಾಡಿ ನಾಳೆ ಯಾವುದು ಅಂತ ನಿಮಗೆ ಆರ್ಡರ್ ಮಾಡ್ತೀನಿ ಅಮೌಂಟ್ ಹಾಂ

ಹಾಂ ಓಕೆ ಇವತ್ತು ನೀವೂ ಒಂದು ಟೆನ್ ಮಿನಿಟ್ಸಲ್ಲಿ ಹಾಫ್ ಆನ್ ಹವರಲ್ಲಿ ಕಳಿಸ್ತೀರಾ ಆರ್ಡರ್

ಓಕೆ ಓಕೆ ರೀ ಅದು ಟೇಸ್ಟ್ ಮಾಡಿ ನಾನು ನಾಳೆ ಯಾವುದು ಅಂತ ನಿಮ್ಗೆ ಆರ್ಡರ್ ಮಾಡಿ ಹೇಳ್ತೀನಿ ಕಾಲ್ ಮಾಡಿ ಆರ್ಡರ್ ಮಾಡ್ತೀನಿ